ಹಾಂ ಹೇಳಿ ಅಬ್ಬ್ ಹಾಂ ಹೇಳಿ ಹೌದು ಬೆಳೀತೀವಿ ರಾಗಿ ಬಗ್ಗೆ ಬೆಳೆ ಬಗ್ಗೆ ನಿಮಗೆ ಹೇಳಬೇಕಾ ಯಾವ ರೀತಿ ಬೆಳೀತೀವಿ ಆ ಥರ ಈವಾಗ ರಾಗಿ ಅಂದರೆ ರಾಗಿ ಬೆಳೆ ಬೆಳಿತೀವಲ್ಲ ಎವ್ ಹೊಲದಲ್ಲಿ ಅದಕ್ಕೆ ಟೈಮ್ ಸರಿಯಾಗಿ ಈವಾಗ ಮಳೆ ಬರ್ತಿಲ್ಲ ಅದಕ್ಕೋಸ್ಕರ ನೀರು ನಾವು ಬೋರ್ ಹಾಕಿರ್ತೀವಲ್ಲ ಅದು ನೀರು ಬಿಟ್ಟಾಗ ಡ್ರಿಪ್ ಪೈಪಿನ ಮೂಲಕ ಆವಾಗ ನೀರು ಸಿಗ್ತಾ ಇರ್ತೈತೆ ಅದಕ್ಕೆ ನಾವು ಹೊಲ ಬೆಳೆದಿರ್ತೀವಲ್ಲ ಅದು ನೀರು ಹಾಕಿದಾಗ ಡೈಲಿ ಅದಕ್ಕೆ ಗೊಬ್ಬರ ಈ ಥರ ಆ ಥರ ಎಲ್ಲ ಅದಕ್ಕೆ ಹಾಕ್ತಾ ಇರಬೇಕು ಮತ್ತು ಅದು ಅದಕ್ಕೆ ಚೆನ್ನಾಗಿ ಪೋಷಕಾಂಶಗಳು ಎಲ್ಲ ಕೊಡ್ತಾ ಇದ್ದಾಗ ಅದು ನೀಟಾಗಿ ಬೆಳೆಯುತ್ತೆ ರಾಗಿ ಬೆಳೆ ಬೆಳಿಬೌದು ತುಂಬಾ ಬೆಳೀತಾರೆ ರೈ ಕೋಲಾರ ಸೈಡು ಸರಿ ಮತ್ತೆ ಇನ್ನೇನು ಇನ್ಫಾರ್ಮೇಷನ್ ಬೇಕಾಗಿತ್ತು ನಿಮಗೆ ಅಷ್ಟೇನಾ

ಅದರಲ್ಲಿ ಕೆಂಪು ಮಣ್ಣಲ್ಲಿ ಬೆಳೆದ್ರು ಚೆನ್ನಾಗಿ ಬೆಳೆಯುತ್ತೆ ಅದನ್ನು ತಿನ್ನೋದ್ರಿಂದ ಆರೋಗ್ಯಕರವಾಗಿರ್ತಾರೆ ಜನರು ಈಗ ಹೋಟೇಲ್ ಫುಡ್ ಆ ಥರ ಎಲ್ಲ ತಿಂದರೆ ಬರೀ ರಾಗಿ ಮುದ್ದೆ ಹಾಕ್ಕೊಂಡು ಅಲ್ಲಿ ಹಳ್ಳಿಯಲ್ಲಿ ಮಾಡ್ತಾರಲ್ಲ ಆ ರೀತಿ ಅಡಿಗೆ ಮಾಡಿಕೊಂಡು ತಿಂದರೆ ಒಳ್ಳೆಯ ಪೋಷಕಾಂಶಗಳು ಸಿಗ್ತೈತೆ ಜನರಿಗೆ ಆರೋಗ್ಯಕರವಾಗಿ ಇರ್ತಾರೆ ರಾಗಿ ಬೆಳೆ ಬೆಳಿಯೋದ್ರಿಂದ ಹಾಂ ಸರಿ